ಹಾಂ ನೀವು ನಾನು ಸವಿತ ಮಾತು ಯಾರು ಅಂಗಡಿ ಹೂವು ಯಾವುದೆಲ್ಲಾ ಹೂವು ಉಂಟು ಹ್ಞೂ

ಹ್ಞೂ ಹ್ಞೂ ಚೆಂಡು ಹೂವಿಗೆ ಎಷ್ಟು ಕೇ ಜಿಗೆ ಐವತ್ತು ರೂಪಾಯಿ ಬೀಳ್ತದ ಮಲ್ಲಿಗೆಗೆ ಮಲ್ಲಿಗೆಗೆ ಒಂದು ಚೆಂಡಿಗಾ ಅಟ್ಟಿಗೆ ಮುನ್ನೂರು ರೂಪಾಯಾ ಹೌದಾ ಮತ್ತು ಕಾಕಡಕ್ಕೆ ಮೊಳಕ್ ಎಷ್ಟು ಕಾಕಡಕ್ಕೆ ರೇಟ್ ಜಾಸ್ತಿ ಆಗಲಿಲ್ವಾ ಅದು ಮೊಳಕ್ ಐವತ್ತು ರುಪಾಯ್ ಇಪ್ಪತ್ತೈದೆಲ್ಲ ಸಿಕ್ತದೆ ನಿಮ್ಮದೇನು ಐವತ್ತು ರುಪಾಯ್

ಹೌದಾ ಮತ್ತು ಚೆಂಡು ಹೂವಿಗೆ ಐವತ್ತು ರುಪಾಯ್ ಕೇ ಜಿಗೆ ಅಲ್ವ ಸೇವಂತಿಗೆಗೆ ಎಷ್ಟು ಸೇವಂತಿಗೆ ಎಷ್ಟು ಸೇವಂತಿಗೆ ಕಡಿಮೆ ಇದೆ ಮತ್ತು ಕಾಕಡಕ್ಕೆ ಮಾತ್ರ ಐವತ್ತು ರುಪಾಯ್ ಹ್ಞೂ ಚೆಂಡು ಹೂವಿಗೆ ಐವತ್ತು ಮಲ್ಲಿಗೆಗೆ ಮುನ್ನೂರು ರುಪಾಯ್ ಮಲ್ಲಿಗೆಗೆ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ವ ರೇಟು ಅಗೋದಿಲ್ವಾ ಪುರ್ಸುದಿಲ್ಲ ಲಾಭ ಇಲ್ಲ ಹ್ಞೂ ಹೌದ ಮತ್ತು ನಮಗೆ ಹೂವು ಬೇಕು ಸ್ವಲ್ಪ ಎಷ್ಟು ಯಾವಾಗ ಕೊ ನಮಗೆ ಒಂದು ಕೇಜಿ ಚೆಂಡು ಹೂವು ಕೊಟ್ಟು ಕಳಿಸಿ ಒಂದು ಕಟ್ ಕೇಜಿ ಮತ್ತು ಒಂದು ಅಟ್ಟಿ ಮಲ್ಲಿಗೆ ಬೇಕು ಹಾಂ ಅಷ್ಟು ಕೊಟ್ಟು ಕಳಿಸ್ತೀರಾ ಬರಬೇಕಾ ನಾವು ಹಾಂ ಎಡ್ರೆಸ್ಸ್ ಪಾಂಡಿ ಗರಡಿ ಹತ್ತಿರ ಕಳಿಸಿ ಆಯಿತು ಹಾಂ ಎಷ್ಟೊತ್ತಿಗೆ ನಿಮಗೆ ಕಳಿಸ್ತೀರಿ ಮಧ್ಯಾಹ್ನದೊಳಗೆ ಕಳಿಸಿ ಹಾಂ ಆಯಿತು